ಬೇಳೆ ಸಾಂಬಾರು ಮಾಡೋದಕ್ಕೆ ಬೇಳೆ ಬೇಯಿ ಹಾಕಿ ಮತ್ತು ತರ್ಕಾರಿಗಳನ್ನ ಹೆಚ್ಚಿ ಅಥವ ಅದಕ್ಕೆ ಬೇಕಾದಂಥ ಸಾಮಾಗ್ರಿಗಳು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೋ ಹೆಚ್ಚಿ ಮಡುಕೊಂಡು ಬೇಳೆ ಬೆಂದಂಥ ಕಾಲಕ್ಕೆ ತರ್ಕಾರಿಗಳು ಹೆಚ್ಚಿ ಇಟ್ಕೊಂಡು ಅದನ್ನು ಅದ್ರೊಳಗಡೆ ಹಾಕಿ ಬೇಯಿಸಿ ಹದವಾಗಿ ಬೆಂದ ನಂತರ ಖಾರ ರುಬ್ಬಿ ಖಾರ ಖಾರೆಲ್ಲ ರುಬ್ಬಿ ಅದ್ರೊಳಗಡೆ ಹಾಕಿ ಸೇರಿಸಿ ನಿಮ್ಮ ಸೇರಿಸಿದರೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಲಿ ಅಂತ ಸೇರಿಸಿ ಅದನ್ನು ರುಚಿಯಾಗಿ ಮಾಡಿದರೆ ರುಚಿಯಾಗಿರುತ್ತೆ ಬೇಳೆ ಸಾಂಬಾರು ಮತ್ತು ಚಿಕನ್ನು ಮಟನ್ ಮಾಡಿದ್ರೆ ಅದಕ್ಕೆ ತಕ್ಕಂಥ ಮಸಾಲೆಯನ್ನು ಸೇರಿಸಿ ಹಾಕಿ ನಾವು ಈರುಳ್ಳಿ ಒಂದು ಎಸ್ಳು ಬೆಳ್ಳುಳ್ಳಿ ಎಲ್ಲಾ ಸ್ವಲ್ಪ ಎಣ್ಣೆ ಒಳ್ಗೆ ಫ್ರೈ ಮಾಡಿ ಮಡುಕ್ಕೊತೀವಿ ಮತ್ತು ಹಸಿ ಈರುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಅದನ್ನು ಸೇರಿ ಮಾಡಿ ಅದು ಎರಡು ಇದು ಮಾಡಿ ಖಾರ ಹದವಾಗಿ ಹಾಕಿ ನಾಲಕ್ಕೈದು ಲವಂಗಗಳು ಹಾಕಿ ಹೆಚ್ಚಿ ಇಟ್ಕೊಂಡು ಮಡುಕ್ಕೊಂಡು ಮತ್ತು ಖಾರ ಕಾಯಿ ಕಡಲೆ ಅದಕ್ಕೆ ಗಸಗಸೆ ಎಲ್ಲ ಸೇರಿಸಿ ಮತ್ತು ಬೇರೆ ಮಾಡಿಟ್ಕೊಂಡು ಅದನ್ನೇ ಸ್ವಲ್ಪ ಎತ್ತಿ ಖಾರ ಸ್ವಲ್ಪ ಮೇಲೆ ಎತ್ಕೊಂಡು ಇನ್ನೂ ಸ್ವಲ್ಪ ಖಾರ ಎತ್ತಿಟ್ಬಿಟ್ಟು ಬಾಕಿದು ಮಾಂಸಗಳನ್ನು ಚೆನ್ನಾಗಿ ಅಚ್ಕಟ್ಟಾಗಿ ತೊಳ್ದು ಈರುಳ್ಳಿ ಹೆಚ್ಚಾಕಿ ಅದನ್ನು ಫ್ರೈ ಮಾಡ್ಕೊಂಡು ಆ ಆ ಮಾಂಸ ಹುರಿದ್ರೆ ಮೆ ಎಣ್ಣೆ ಒಳಗಡೆ ಎಲ್ಲ ಚಟಪಟಾಂತ ಸುರಿದು ನೀರೆಲ್ಲ ಸುಂಡೋಗಿ ಬರೀ ಮಾಂಸ ನಿಂತ್ಕೋಬೇಕು ಅಂಥ ಕಾಲದಲ್ಲಿ ನಾವು ಹೆಚ್ಚಿ ಆಡಿಸಿಕೊಂಡು ಇಟ್ಕೊಂಡಿದಂಥ ಅಡ್ಗೆದು ಖಾರಾನ ಅದ್ರೊಳಗಡೆ ಹಾಕಿ ಮತ್ತು ಅದನ್ನು ಸ್ವಲ್ಪ ಘಮ್ ಅಂತ ಹೇಳಿ ಅಥವ ಮಾಡಿದ ಮೇಲೆ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ಅದು ಬೇಯ್ತಾ ಇದ್ದಂಗೆ ಮತ್ತು ನೀರು ಕಾಯಿ ಕ ಗಸಗಸೆ ಇದೆಲ್ಲ ಟೊಮಾಟೊ ಇದೆಲ್ಲಾ ಇಟ್ಕೊಂಡಿದ್ದು ಹಾಕ್ತೀವಿ ಚಿಕನ್ ಸಾರಿಗೆ ಕೊತ್ತಂಬ್ರಿ ಸೊಪ್ಪು ಗಿತ್ಮಿರಿ ಸೊಪ್ಪು ಶುಂಠಿ ನಾವು ಹಾಕ್ತಾ ಇರಲಿಲ್ಲ ಟೊಮಟವನ್ನು ಹಾಕ್ತಾ ಇರಲಿಲ್ಲ ಹಾಗೆ ಮಾಡ್ತಿದ್ವೋ ಈಗ ಥರಾವರಿ ಮಾಡ್ತಾರೆ ಮತ್ತು ಅದನ್ನೆಲ್ಲ ಮಾಡಿಟ್ಕೊಂಡಮೇಲೆ ಮತ್ತು ಸ್ವಲ್ಪ ಖಾರಗಳ್ ಎತ್ತಿ ಬೇರೆ ಇಟ್ಕೊಂಡಿದ್ದನ್ನು ಮಾಂಸವನ್ನ ಅದರೊಳಗಿಂದ ತೆಗೆದು ಬೇರೆ ಮಡ್ಕೊಂಡು ಒಂದಿಷ್ಟು ಮೆಣಸು ಬೆಳ್ಳುಳ್ಳಿಯನ್ನು ಅದು ಫ್ರೈ ಮಾಡಿ ಮಡ್ಕೊಂಡು ತತ್ತೆ ಎಣ್ಣೆ ಒಂಚೂರು ಬಿಟ್ಟು ಮಾಂಸ ಎತ್ತಿ ಮಡಿಕೊಂಡಿರೋದನ್ನ ಅದ್ರೊಳಗೆ ಹಾಕಿ ಬೆಳ್ಳುಳ್ಳಿ ಅದೇನು ಖಾರ ಎಲ್ಲ ಮಸಾಲೆ ಹಾಕಿ ಮಾಡಿದ್ರೆ ಅದು ಚಿಕನ್ದು ಮಸಾಲೆ ತುಂಬ ಚೆನ್ನಾಗಿರುತ್ತೆ ಸಾರು ಮಟನ್ ಸಾರಿಗೆ ಮಟನ್ ಸಾರಿಗೇ ಈರುಳ್ಳಿ ಅದು ಖಾರ ಎಲ್ಲ ರುಬ್ಬಿ ಇಟ್ಕೊಂಡು ಕಾಯಿ ಕಡಲೆ ಅದು ಬೇರೆ ರುಬ್ಬಿ ಇಟ್ಕೊಂಡು ಅದಕ್ಕೆ ತ ಕಾ ಹಾಕು ಅಂತೀವಿ ಟೊಮಾಟೋ ಹಣ್ಣು ಕೊತ್ತಂಬ್ರಿ ಸೊಪ್ಪು ಎಲ್ಲ ಹಾಕ್ತೀವಿ ಅದನ್ನು ಮಾಡಿ ನೀವು ಚೆಂದಗೆ ಮತ್ತೆ ಎಣ್ಣೆ ಒಳಗಡೆ ಮಾಂಸವನ್ನ ಚೆನ್ನಾಗೆ ಹುರಿದು ಅದನ್ನು ನಂತರದಲ್ಲಿ ಖಾರಾವನ್ನ ಅದ್ರೊಳಗಡೆ ಹಾಕಿ ಖಾರ ಚೆನ್ನಾಗಿ ಘಮ್ ಅಂತ ಬೆಂದ ನಂತರದಲ್ಲಿ ಕಾಯಿ ಕಡಲೆ ಅದನ್ನು ಏನಿದ್ರೂ ಮತ್ತು ಹಾಕ್ತೀವಿ ಕೊತ್ತಂಬ್ರಿ ಸೊಪ್ಪನ್ನು ಅವಾಗಲೇ ಹಾಕೋದು ಮೊದಲು ಹಾಕೋದಿಲ್ಲ ಆ ಥರವಾಗ್ ನಾವು ಮಾಡ್ತಿದಿದ್ದು ಕಾಲ ಸರ್ ಅದು ಈ ಕಾಲವೇ ಬೇರೆ